ದಿನನಿತ್ಯ ಜೀವನದಲ್ಲಿ ಹಲವಾರು ರೀತಿಯ ರುಚಿಕರ ಅಡುಗೆಗಳನ್ನು ನಾವು ಮಾಡಿ ತಿನ್ನೋದನ್ನು ನೋಡ್ತೀವಿ ಇವಾಗ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲೂ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲೂ ನೋಡೋದಾದ್ರೆ ಉತ್ತಮ ರೀತಿಯಾದಂಥ ಒಂದು ಅಡುಗೆಗಳನ್ನು ಮಾಡಿ ತಿನ್ನೋದನ್ನು ನೋಡ್ತೀವಿ ಅವು ಆರೋಗ್ಯಕರವಾಗಿರ್ತವೆ ಮತ್ತು ಉತ್ತಮ ರೀತಿಯಾದಂಥ ಒಂದು ಪ್ರಯೋಜನಗಳನ್ನು ನಮ್ಮ ದೇಹಕ್ಕೆ ನೀಡ್ತಾ ಹೋಗ್ತವೆ ಅದರಲ್ಲೂ ಪ್ರಮುಖವಾಗಿ ರಾಗಿ ಮೂಗ್ಬೀನ್ ದೋಸೆ ಅನ್ನೋದನ್ನು ನೋಡ್ತೀವಿ ಅದನ್ನು ನಾವು ರಾಗಿ ಹೆಸರು ಕಾಳು ದೋಸೆ ಅಥವಾ ರಾಗಿ ಮೂಗ್ಬೀನ್ ದೋಸೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಇದನ್ನು ನಾವು ರಾಗಿಯನ್ನು ಬಳಸಿ ಹೆಸರು ಕಾಳುಗಳನ್ನು ಬಳಸಿ ಏನು ಮಾಡ್ತೀವಿ ಪೆಸರಟ್ಟು ದೋಸೆ ಹುದುಗುವಿಕೆ ಇಲ್ಲದೆ ತ್ವರಿತ ಮೂಗ್ ದೋಸೆ ಆಗಿ ಮಾಡಿ ನಾವು ಏನು ಮಾಡ್ತೀವಿ ಇದ್ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿ ಆಗಿ ಮಾಡಿ ನಾವು ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಇದು ಸುಲಭ ಮತ್ತು ಆರೋಗ್ಯಕರ ಆಗಿರುತ್ತೆ ಇದನ್ನು ನಾವು ದಿನನಿತ್ಯ ಜೀವನದಲ್ಲಿ ಮಾಡುವ ಮೂಲಕ ತಿನ್ಬೋದು ಮತ್ತು ಪೆಪ್ಪರ್ ರೈಸ್ ರೆಸಿಪಿಯನ್ನು ನೋಡ್ತೀವಿ ಪೆಪ್ಪರ್ ರೈಸ್ ರೆಸಿಪಿಯನ್ನು ನಾವು ಮಾಡೋದು ಯಾವ ರೀತಿ ಅಂದರೆ ಅಕ್ಕಿಯನ್ನು ಬಳಸಿ ಮತ್ತೆ ಇದು ನಾವು ಪೆಪ್ಪರ್ ರೈಸನ್ನು ಕಾಳು ಮೆಣಸಿನ ಅನ್ನವನ್ನು ಅತ್ಯಂತ ಕಡಿಮೆ ಪದಾರ್ಥಗಳೊಂದಿಗೆ ತಯಾರಿಸುವ ಮೂಲಕ ತುಂಬ ಸುಲಭವಾಗಿ ಮತ್ತು ಪೆಪ್ಪರ್ ರೈಸ್ ಮಳೆಯ ದಿನಗಳನ್ನು ಅಥವಾ ಚಳಿಗಾಲದ ಸಮಯಕ್ಕೆ ಪರಿಪೂರ್ಣ ಪಾಕವಿಧವಾಗಿದೆ ಪೆಪ್ಪರ್ ರೈಸನ್ನು ಅಕ್ಕಿ ಈರುಳ್ಳಿ ಗೋಡಂಬಿ ಪುಡಿ ಮಾಡಿದ ಕರಿಮೆಣಸು ಮತ್ತು ಕೆಲವು ಇತರೆ ಮಸಾಲೆಗಳನ್ನು ಬಳಸಿ ಏನು ಮಾಡ್ತೀವಿ ತಯಾರು ಮಾಡ್ತೀವಿ ತಯಾರು ಮಾಡಿಸಿ ಅದನ್ನು ತಿನ್ನುವ ಮೂಲಕ ಆರೋಗ್ಯಕರವಾಗಿರುತ್ತೆ ಮತ್ತು ಇದು ಉತ್ತಮ ಮತ್ತು ಈಸಿಯಾಗಿ ನಾವು ಮಾಡುವಂಥ ಒಂದು ವಿಚಾರ ಮತ್ತು ಸಬ್ಬ ಸಬ್ಬಸಿಗೆ ಎಲೆಗಳನ್ನು ಬಳಸಿ ಉರಿಯಲು ಒಂದು ರೆಸಿಪಿಯನ್ನು ಒಂದು ಪಲ್ಯವನ್ನು ಮಾಡ್ತಾ ಹೋಗ್ತೀವಿ ಅದನ್ನ ನಾವು ಸಬ್ಬಸಿಗೆ ಪಲ್ಯ ಅಂತೇಳಿ ಕರೀಬೌದು ಈ ಪಲ್ಯವನ್ನು ನಾವು ಊಟದ ಸಮಯದಲ್ಲಿ ಬಳಸುವಂಥ ಸಂದರ್ಭದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಬಳ್ಸ್ಕೊಳ್ತಾ ಹೋಗ್ತೀವಿ ಇದನ್ನು ನಾವು ಮಾಡಬೇಕಾದ್ರೆ ಸಬ್ಬಸಿಗೆ ಸೊಪ್ಪನ್ನು ಬಳಸಬೇಕು ಮತ್ತು ಹೆಸರುಬೇಳೆ ಪಲ್ಯ ಅಥವಾ ಶೇಪು ಮೂಗ್ ದಾಲನ್ನು ಬಳಸೊ ಬಳಸೊ ಮೂಲಕ ಮಾಡ್ಬೌದು ಈ ಸಬ್ಬಸಿಗೆ ಎಲೆಗಳನ್ನು ಬಳಸಿ ಮೂಗ್ದಾಲನ್ನು ಮತ್ತು ಈರುಳ್ಳಿ ತೆಂಗಿನಕಾಯಿ ಹಸಿರು ಮೆಣಸಿನ ಕಾಯಿ ಮತ್ತು ಸಾಸಿವೆ ಬಳಸಿ ತಯಾರಿಸಲಾಗ್ತದೆ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪಿಗೆ ಪಲ್ಯ ಅನ್ನ ಅಥವಾ ಚಪಾತಿಯೊಂದಿಗೆ ತುಂಬ ಚೆನ್ನಾಗಿ ನಾವು ಅದನ್ನು ಮಾಡೊ ಮೂಲಕ ಬಳಸ್ಬೋದು ಅ ಅದೇ ರೀತಿ ಒಗ್ಗರಣೆ ದೋಸೆಯನ್ನು ರೆಸಿಪಿಯನ್ನು ಮಾಡ್ಬೌದು ಒಗ್ಗರಣೆ ದೋಸೆ ರೆಸಿಪಿಯನ್ನು ಮಾಡಿ ತಿನ್ಬೌದು ಇದು ಸಹ ಒಗ್ಗರಣೆ ದೋಸೆ ರೆಸಿಪಿ ಪಾಕವಿಧವನ್ನು ನಾವು ಹಂತ ಹಂತವಾಗಿ ಮಾಡ್ಬೌದು ಏನಪ್ಪ ಮಾಡ್ಬೌದು ಅಂದರೆ ಇದಕ್ಕೆ ತೆಂಗಿನಕಾಯಿ ಅಕ್ಕಿ ಅವಲಕ್ಕಿ ಕೆಂಪು ಮೆಣಸಿನಕಾಯಿ ಕೊತ್ತಂಬರಿ ಬೀಜಗಳು ಜೀರಿಗೆ ಹುಣಸೆಹಣ್ಣು ಬೆಲ್ಲ ಉಪ್ಪು ಮತ್ತು ತಡ್ಕ ಬಳಸಿ ತಯಾರಿಸಿ ಮಾಡ್ಬೋದು ಆ ಮೂಲಕ ನಾವು ಏನು ಮಾಡ್ತವ ಒಗ್ಗರಣೆ ದೋಸೆಯನ್ನು ಮಾಡಿ ಸುಲಭವಾಗಿ ನಾವು ತಿನ್ಬೋದು ತಿನ್ಬೋದು ಮತ್ತು ಕೋಡಂಬಳಿಯನ್ನು ಪಾಕ ವಿಧಾನವನ್ನು ನಾವು ಮಾಡ್ಬೌದು ಇದನ್ನು ನಾವು ಸಹ ಅಷ್ಟೆ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡ್ಬೌದು ಇದು ಕೋಳಂಬಳಿ ಶೈಲಿಯಲ್ಲಿ ಮಾಡ್ಬೌದು ಮೈದವನ್ನು ಬಳಸಿ ತಯಾರಿಸಲಾಗುತ್ತದೆ ಮತ್ತು ಗರಿ ಗರಿಗರಿ ಆದಂತಹ ಕಡಲೆ ಹಾಗೂ ಕೋಡಂಬಳಿ ಪಾಕ ವಿಧಾನ್ದಾಗಿ ಮಾಡ್ಬೇಕು ಎಂದು ತಿಳಿದು ಬರ್ತದೆ ಕೋಡಂಬಳಿ ಅಥವಾ ಕೋ ಕರ್ನಾಟಕದ ಜನಪ್ರಿಯ ಡೀಪ್ ಫ್ರೈಡ್ ಡ್ರೈ ಫುಡ್ ಆಗಿ ನಾವಿದನ್ನು ಸೇವ್ಸೋದನ್ನು ನೋಡ್ತೀವಿ ಮತ್ತು ಮೈಲಾರಿ ದೋಸೆ ಮೈಲಾರಿ ದೋಸೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿ ಆಗಿರುವಂಥ ಒಂದು ದೋಸೆಯಾಗಿದೆ ಈ ದೋಸೆಯನ್ನು ಬೇಯಿಸಿದ ಅನ್ನ ಹಸಿ ಅಕ್ಕಿ ಉದ್ದಿನ ಬೇಳೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಬಳಸಿ ತಯಾರಿಸಲಾಗ್ತದೆ ಇದು ನಮ್ಮ ಜೀವನದ ಜನ ಜೀವನವನ್ನು ಬದಲಿಸಿರುವಂಥ ಪ್ರಮುಖ ವಿಚಾರಗಳಾಗಿರ್ತವೆ ಇದನ್ನು ನಾವು ಮೈಸೂರು ಮೈಲಾರಿ ದೋಸೆ ಅಂತೇಳಿ ಸಹ ನಾವು ಕರೀತಾ ಹೋಗ್ತೀವಿ ಅದೇ ತಿ ನಾವು ಬಾಯಲ್ಲಿ ಈರುಳ್ಳಿ ಮತ್ತು ಹೋಟೆಲ್ ಶೈಲಿಯ ಚಟ್ನಿಗಳನ್ನು ಬಳಸಿ ನಾವು ಏನು ಮಾಡ್ಬೌದು ತಯಾರಿಸ್ತಾ ಹೋಗ್ಬೋದು ಮತ್ತು ಜೋಳದ ಗೋಳಿಯಪ್ಪ ಮಾಡುವ ವಿಧಾನವನ್ನು ನೋಡ್ಬೋದು ಇದು ಸಹ ಜೋಳದ ಹಿಟ್ಟು ಮಧ್ಯಮ ರವೆ ಮೊಸರು ಈರುಳ್ಳಿ ಹಸಿರು ಮೆಣಸಿನಕಾಯಿ ಜೀರಿಗೆ ಕರಿಬೇವಿನ ಸೊಪ್ಪು ಎಲೆಗಳು ಮುಂತಾದವುಗಳನ್ನು ಬಳಸಿ ಏನು ಮಾಡ್ಬೋದು ಇದನ್ನು ತಯಾರಿಸ್ಬೋದು ಕೇವಲ ಹತ್ತೇ ನಿಮಿಷದಲ್ಲಿ ಇದನ್ನು ತಯಾರಿಸಿ ನಾವು ಊಟಕ್ಕಾಗಿ ನಾವು ಬಳಸ್ಬೋದಾಗಿದೆ ಇದನ್ನಾವು ನಾವು ಬೆಳಿಗ್ಗಿನ ಜಾವ ಏನು ಮಾಡ್ಬೋದು ಟಿಫನ್ ಆಗಿ ಬಳಸುವಂಥ ಕೆಲಸವನ್ನ ಮಾಡ್ಬೋದು ಮತ್ತು ಬೀಟ್ರೂಟ್ ದೋಸೆಯನ್ನು ಮಾಡ್ಬೋದು ಬೀಟ್ರೂಟನ್ನು ಬಳಸಿ ನಾವು ದೋಸೆಯನ್ನು ಮಾಡಿ ಇದು ಅತ್ಯಂತ ಆರೋಗ್ಯಕರವಾದಂಥ ಒಂದು ದೋಸೆಯಾಗಿರುತ್ತೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬೀಟ್ರೂಟ್ ಈರುಳ್ಳಿ ತೆಂಗಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೆಂಪು ಮೆಣಸಿನ ಕಾಯಿ ಪುಡಿ ಮತ್ತು ಕರಿಮೆಣಸು ಮತ್ತು ಜೀರಿಗೆಯನ್ನು ಬಳಸಿ ಈ ಒಂದು ದೋಸೆನ ನಾವು ಮಾಡ್ಬೋದು ಬೀಟ್ರೂಟ್ ದೋಸೆಯಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಮತ್ತು ಗೊಡ್ಡು ಖಾರ ಪಾಕ ವಿಧ ವಿಧಾನವನ್ನು ಮಾಡ್ಬೌದು ಗೊಡ್ಡು ಖಾರವನ್ನು ಮಾಡೋದು ಇದು ಸಹ ನಮ್ಮ ಒಂದು ಜೀವನ ಶೈಲಿಯ ರೆಸಿಪಿಗಳಲ್ಲಿ ಪ್ರಮುಖವಾಗಿ ನೋಡ್ಬೋದು ಇದು ಸಹ ಚಟ್ನಿ ಪಾಕ ವಿಧಾನದಲ್ಲಿ ಈ ಮಸಾಲೆಯುಕ್ತ ಮೆಣಸಿನಕಾಯಿ ಚಟ್ನಿಯನ್ನು ಸಾಮಾನ್ಯವಾಗಿ ಅನ್ನ ಹಾಗೂ ರೊಟ್ಟಿಗಳಲ್ಲಿ ಬಳಸಿದ್ದಾರೆ ಇದು ಸಹ ನಮಗೆ ಸಿಗುತ್ತೆ ಮತ್ತು ಪ್ಯಾಕೆಟ್ ಪರೋಟ ರೆಸಿಪಿಯನ್ನು ಮಾಡ್ಬೋದು ಇದು ಸಹ ಈ ಪರೋಟ ಅಥವಾ ಪಟ್ ಪರಾಟ ಎಂಬ ರುಚಿಕರವಾಗಿರುತ್ತದೆ ತಯಾರಿಸುವ ತುಂಬ ಸುಲಭ ಈ ಪಾಕ ವಿಧಾನದಲ್ಲಿ ಶ್ರೀಮಂತ ಮತ್ತು ಚಟ್ನಿ ವಿಧಾನಗಳನ್ನು ನಾವು ಬಳಸ್ತಾ ಹೋಗ್ಬೋದು ಪ್ರಮುಖವಾಗಿ ಇವುಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳೇನಪ್ಪ ಅಂದರೆ ಕತ್ತರಿಸಿದ ಎಲೆಕೋಸು ಕೊತ್ತಂಬರಿ ಸೊಪ್ಪಿನ ಬದನೆಕಾಯಿ ಮತ್ತು ಹೂಕೋಸು ಅಥವಾ ತುರಿದ ಬೀಟ್ರೂಟನ್ನು ಹಾಕ್ಬೇಕಾಗುತ್ತೆ ಆ ಮೂಲಕ ನಾವು ಇದನ್ನು ಮಾಡ್ಬೋದಾಗಿದೆ ಮತ್ತು ಹಲವಾರು ರೀತಿಯಾದ ವಿಚಾರಗಳನ್ನಾಗಲಿ ನೋಡ್ತಾ ಹೋಗ್ಬೋದು ಮತ್ತು ಇನ್ನೊಂದು ವಿಚಾರವನ್ನು ನೋಡೊದಾದ್ರೆ ನಾವು ಬೆಣ್ಣೆ ದೋಸೆಯನ್ನು ಬೆಣ್ಣೆ ದೋಸೆಯನ್ನು ಮಾಡ್ಬೌದು ದೋಸೆಯನ್ನು ಬಳಸುವಂಥ ಸಂದರ್ಭದಲ್ಲಿ ಬೆಣ್ಣೆಯನ್ನು ಹಾಕಿ ಬೆಣ್ಣೆ ದೋಸೆಯನ್ನು ಮಾಡ್ಬೌದು ಮತ್ತು ಬೆಂಗಳೂರು ಹೋಟೇಲ್ ಶೈಲಿಯ ಚಟ್ನಿ ಮತ್ತು ದೋಸೆಯನ್ನು ಮಾಡ್ಬೌದು ಸೆಟ್ ದೋಸೆ ಬರುತ್ತೆ ಅವಲಕ್ಕಿ ಪಾಕವನ್ನು ನೋಡ್ಬೌದು ಅವಲಕ್ಕಿ ಸಂಡಿಗೆ ಅಥವಾ ಸಂಡಿಗೆಯನ್ನು ಮಾಡಿ ತಿನ್ಬೌದು ಇದು ಮಳೆಗಾಲದಲ್ಲಿ ಮತ್ತು ಬೇರೆ ಸಮಯದಲ್ಲಿ ಅತ್ಯಂತ ಉಪಯುಕ್ತ ಕಾರ್ಯಾದಂತ ಒಂದು ವಿಚಾರ ಆಗಿರೋದನ್ನು ನೋಡ್ತೀವಿ ಕಡಲೆಕಾಯಿ ದೋಸೆಯನ್ನು ನೋಡ್ಬೌದು ಕಡಲೆಕಾಯಿ ದೋಸೆಯನ್ನು ಬಳಸ್ತೀವಿ ಬಾದಾಮಿ ಹಾಲಿನ ಪಾಕ ವಿಧಾನವನ್ನು ಮಾಡ್ಬೋದು ಬಾದಾಮಿಯನ್ನು ಬಳಸಿ ಮತ್ತು ಹಾಲನ್ನು ಬಳಸಿ ಏನು ಮಾಡ್ಬೋದು ಮಿಲ್ಕ್ ಶೇಕ್ ಆರೋಗ್ಯಕರ ಮತ್ತು ಟೇಸ್ಟಿ ಆದಿನ ಪಾಕ ವಿಧಾನ ಪಾಕ ವಿಧಾನವಾಗಿದೆ ಪದಾರ್ಥ ಹಾಲು ಏಲಕ್ಕಿ ಕೇಸರಿ ಮತ್ತು ಸಕ್ಕರೆಯನ್ನು ಬಳಸಿ ಬಾದಾಮಿ ಹಾಲನ್ನು ತಯಾರಿಸಲಾಗುತ್ತದೆ ಇದು ಸಹ ಹೆಚ್ಚು ಪೌಷ್ಟಿಕಾಂಶಗಳನ್ನು ಮತ್ತು ಉಲ್ಲಾಸದಾಯಕ ವಿಚಾರಗಳನ್ನು ಮತ್ತು ಬೇಸಿಗೆಯಲ್ಲಿ ಉತ್ತಮ ರೀತಿಯಾದಂಥ ಒಂದು ಅಂಶಗಳನ್ನು ನಮಗೆ ನೀಡ್ತಾ ಹೋಗುತ್ತೆ ಇವುಗಳನ್ನು ಸಹ ನಾವು ನೋಡ್ಬೋದು ಮತ್ತು ಸೀಬೆಕಾಯಿ ಕುರ್ಮ ಇದನ್ನು ಮಾಡ್ಬೌದು ಸೀಬೆಕಾಯಿ ಕುರ್ಮ ಗೊಜ್ಜು ಅಥವಾ ಸೀಬೆಕಾಯಿ ಕೂರ್ಮವನ್ನು ಮಾಡೋದಕ್ಕೆ ತುಂಬ ಹೀರೇಕಾಯಿಯ ರಸ ಪಲ್ಯ ತಾಜಾ ನೆಲದ ಮಸಾಲವನ್ನು ಬಳಸಿ ತಯಾರಿಸಲಾದ ತುಂಬ ರುಚಿಕರವಾದಂಥ ಭಕ್ಷವಾಗಿದೆ ಇದನ್ನು ಅನ್ನ ಅಥವಾ ಚಪಾತಿ ಅಥವಾ ರೊಟ್ಟಿ ಅಥವಾ ದೋಸೆಯೊಂದಿಗೆ ಬಳಸ್ಬೌದು ರೇವ್ಸ್ ಸಂಡಿಗೆ ಪಾಕ ವಿಧಾನ ನೋಡ್ಬೋದು ಇದು ಸಹ ಉತ್ತಮ ರೀತಿಯಾದಂಥ ಒಂದು ತಿಂಡಿ ಅಂತಲೆ ಹೇಳ್ಬೋದು ಇದನ್ನು ಸಹ ಈಸಿಯಾಗಿ ಸುಲಭವಾಗಿ ಮಾಡಿ ತಿನ್ಬೌದು ಇದಕ್ಕೆ ಬೇಕಾದಂಥ ಪ್ರಮುಖ ಸಲಕರಣೆಗಳಾಂತ ರವೆ ಸಂಡಿಗೆ ಅಥವಾ ಸೂಜಿ ಕಾ ಪಾಪಡ್ ರವೆ ಆಗಿರ್ಬೋದು ಉಪ್ಪು ಜೀರಿಗೆ ಬಳಸಿ ತಯಾರ್ಸ್ಲಾಗ್ತದೆ ರವ ಮತ್ತು ತಯಾರಿಸಿರುವ ತುಂಬ ಸುಲಭ ಮತ್ತು ಸೂಪರ್ ಗರಿ ಗರಿಯಾದಂಥ ಒಂದು ತಿಂಡಿಗಳನ್ನು ಮಾಡ್ಬೌದು ಕಾಯಿಯ ರೊಟ್ಟಿ ಮತ್ತು ಆಲೂ ಜೀರ ರೆಸಿಪಿ ಮುಂತಾದವ್ಗಳನ್ನು ನಾವು ಆರೋಗ್ಯಕರ ಲಡ್ಡು ಪಾಕ ವಿಧಾನವನ್ನು ಮಾಡ್ಬೌದು ಆಲೂಗಡ್ಡೆ ಪಾಕ ವಿಧಾನವನ್ನು ಮಾಡ್ಬೌದು ಮತ್ತೆ ಬಜ್ಜಿ ಬೋಂಡ ಮುಂತಾದ ವಿಚಾರಗಳನ್ನು ಇಲ್ಲಿ ಮಾಡುವ ಮೂಲಕ ನಾವೇನು ಮಾಡ್ಬೋದು ತಿಳ್ಕೊಬೋದು ಮತ್ತೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ